ಭಾರತದ ಪ್ರಸಿದ್ಧ ಯೋಗ ಗುರುಗಳಲ್ಲಿ ನನಗ್ ಗೊತ್ತಿರೋ ಪ್ರಕಾರ ಬಾಬಾ ಪತಂಜಲಿ ಯೋಗ ಕೇಂದ್ರದ ಬಾಬಾ ರಾಮ್ದೇವ್ ಅವರು ಅವರು ಹೇಗ್ ನಮ್ಗೆ ಪ್ರೇರಣೆ ಅಂತ ಅಂದರೆ ಅಷ್ಟು ವಯ್ಸಾದ್ರೂ ದೇಹವನ್ನು ಅವರು ತುಂಬ ಎಷ್ಟು ದಂಡಸ್ತಾ ದಂಡಿಸಿ ಮಾಡ್ತಾರೆ ಅಂದರೆ ಎಲ್ಲ ಯೋಗದಲ್ಲಿ ಏನೇನು ವಿಧ ಇದೆ ಎಲ್ಲದನ್ನೂ ಅವರು ನೀರು ಕುಡ್ದ ರೀತೀಲಿ ಮಾಡ್ತಾರೆ ಅದನ್ನು ನೋಡೇ ನಮಗೊಂದು ನಾವೂ ಮಾಡಬೇಕು ಅನ್ನೋ ಅವ್ರಷ್ಟು ವಯ್ಸಾದ್ರೂ ಅಷ್ಟು ಚೆನ್ನಾಗಿ ಅವ್ರು ಅದನ್ನು ಎಲ್ಲ ದೇಹದ ಎಲ್ಲ ಆ ಆಸನಗಳು ವ್ಯಾಯಾಮಗಳು ಎಲ್ಲವನ್ನೂ ಅವರು ಸೂರ್ಯ ನಮಸ್ಕಾರ ಮತ್ತು ಉಸಿರಾಟದ್ದು ಪ್ರಾಣಾಯಾಮ ಧ್ಯಾನ ಎಲ್ಲದನ್ನು ತುಂಬ ಚೆನ್ನಾಗಿ ಅವರು ಮಾಡ್ತಾರೆ ಅವ್ರನ್ ನೋಡಿದಾಗ ನಮಗೂ ಅದು ಅಂದರೆ ಅಷ್ಟು ಅವ್ರಷ್ಟು ಮಾಡಕ್ಕಾಗದಿದ್ರೂ ಸ್ವಲ್ಪನಾದ್ರೂ ಪ್ರಯತ್ನ ಪಡೋಣ ಅಂತ ಒಂದು ಪ್ರೇರಣೆ ಆಗ್ತಾರವರು ಎಲ್ಲ ಜನಾಂಗಕ್ಕೂ